ನಾನೊಮ್ಮೆ ದೂರದ ಜಮ್ಮುವಿನ ವೈಷ್ಣೋದೇವಿ ಮಾ ಮಾತೆ ಯಾತ್ರೆಗೆ ಹೊ ಹೊರಟು ಹೋಗಿದ್ದೆ ಅಲ್ಲಿ ವೈಷ್ಣೋದೇವಿಯು ನಾವು ಸುಮಾರು ಸಂಜೆ ಆರು ಗಂಟೆಗೆ ವೈಷ್ಣೋದೇವಿಯ ಮೆಟ್ಟಲನ್ನು ಏರಲು ಶುರು ಮಾಡಿದ್ದು ರಾತ್ರಿ ಒಂದು ಗಂಟೆಗೆ ಸುಮಾರು ಒಂದು ಗಂಟೆಯ ರಾತ್ರಿ ನಾವು ವೈಷ್ಣೋದೇವಿಯನ್ನು ತಲುಪಿದ್ದೇವೆ ಮದ್ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಅರ್ಧಕುವಾರಿಗೆ ಹೋಗಿದ್ದೇವೆ ವೈಷ್ಣೋದೇವಿಯು ಅತ್ಯಂತ ಸುಂದರವಾದ ಹಾಗೂ ಪವಿತ್ರವಾದ ಸ್ಥಳ ಈ ಸ್ಥಳವನ್ನು ಹತ್ತಬೇಕಾದರೆ ನಮಗೆ ಮಧ್ಯ ಮಧ್ಯ ಏದುಸಿರು ಬರುತ್ತಿತ್ತು ಆದರೆ ಅಲ್ಲಿಯ ಪರಿಸರದಲ್ಲಿ ಅಲ್ಲಲ್ಲೇ ಉಳಿಯುವ ಅವಕಾಶಗಳನ್ನು ದೊಡ್ಡ ದೊಡ್ಡ ವಸತಿ ಗೃಹಗಳನ್ನು ನಿರ್ಮಿಸಿದ್ದರು ಚಳಿಗಾಗಿ ಬಾಡಿಗೆಯ ರೂಪದಲ್ಲಿ ಉಲ್ಲನ್ನಿನ ಬಟ್ಟೆಗಳನ್ನೂ ಕೊಟ್ಟಿದ್ದರು ಕೋಲುಗಳು ಸಹಿತ ನಮಗೆ ಊರುಗೋಲಾಗಿ ಕೊಟ್ಟಿದ್ದರು ಇವುಗಳಿಂದ ನಾ ಇವುಗಳ ಸಹಾಯವಾಗಿ ನಾವು ಅಲ್ಲಿ ಮೂವತ್ತು ಕಿಲೋಮೀಟರ್ ದೂರವಿರುವ ಆ ವೈಷ್ಣೋದೇವಿಯ ಯಾತ್ರೆಯನ್ನು ಮಾಡಿ ಮುಗಿಸಿದ್ದೆವು ಈ ಸ್ಥಳವನ್ನು ತುಂಬ ಸುಂದರವಾಗಿದೆ ಇಲ್ಲಿಂದ ಸ್ವಲ್ಪ ಹದಿನಾರು ಕಿಲೋಮೀಟರ್ ದೂರದ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ದೂರದಲ್ಲಿ ಈಶ್ವರನ ಒಂದು ಉತ್ತಮವಾದ ದೇವಸ್ಥಾನವಿದೆ ಅದನ್ನು ಸಹಿತ ನಾವು ದರ್ಶನ ಮಾಡಿ ಬಂದೆವು ಇದೊಂದು ಅತ್ಯಂತ ಸುಂದರವಾದ ಪ್ರದೇಶ